ನಾನು ಫಿಪ್ಕಾರ್ಟಲ್ಲಿ ಒಂದು ಬ್ಯಾ ಇದನ್ನ ಚಾರ್ಜರ್ ಆರ್ಡ್ರು ಮಾಡಿದ್ದೆ ಐ ಫೋನ್ ಟ್ವೆಲ್ಲಿಂದು ಅದು ಅದು ಪ ಫ್ಲಿಪ್ಕಾರ್ಟಲ್ಲಿ ನಮ್ಮ ಸ್ನೇಹಿತರು ಹೇಳಿದರು ಅದು ಫ್ರಾಡ್ ಆಗಿರುತ್ತೆ ಸರಿ ಬರೋಲ್ಲ ಅಂತ ಹೇಳಿದರೂ ನಾನು ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಅದಕ್ಕೆ ಚಾರ್ಜರು ಒ ಚಾರ್ಜರ್ ವಯರು ಮತ್ತು ಇದು ಏನು ಪಿನ್ ಅದು ಸರಿಯಾಗಿ ಎಡ್ಜಸ್ಟ್ ಆಗ್ತಿಲ್ಲ ಆಗಿತ್ತು ಮತ್ತು ಚಾರ್ಜರ್ ವಯರ್ ಲೋ ಕ್ವೋಲಿಟಿ ಇರೋದ್ರಿಂದ ಅದು ಬೆಂಡ್ ಆಗ್ತಿತ್ತು ಬಹಳ ಅದರಿಂದ ನನಗೆ ಫ್ಲಿಪ್ಕಾರ್ಟೇ ಬೇಡ ಬಹಳ ಬೇಜಾರು ಆಯಿತು ಅದ್ರಿಂದ ಫಿಪ್ಕಾರ್ಟಿಂದ ಹೋಪೇ ಹೋಯಿತು ಅಂದರೆ ಫಿಪ್ಕಾರ್ಟ್ ತ್ರೂ ಮತ್ತೆ ಆರ್ಡ್ರೇ ಮಾಡಬಾರ್ದು ಅಂತ ಅನ್ನಿಸ್ತು ಫ್ಲಿಪ್ಕಾರ್ಟಿಂದ ಇದು ಬ್ಯಾಡ್ ರಿವ್ಯೂ ಮಾಡ್ಬೇಕಂತ ಅನ್ನಿಸ್ತು ಬ್ಯಾಡ್ ರಿವ್ಯೂ ಇನ್ ಪ್ರಾಡೆಕ್ಟು ಮಾಡಿದೆ ಮತ್ತು ಅದಕ್ಕಾಗಿ ಫ್ಲಿಪ್ಕಾರ್ಟಿಂದ ಇದು ಚಾರ್ಜರ್ ಬಿಟ್ಟರೆ ಮತ್ತೇನೂ ಯಾವುದೂ ಐಟೆಮ್ಮೇ ಆರ್ಡ್ರ್ ಮಾಡ್ಬಾರ್ದು ಅಂತ ಡಿಸೈಡ್ ಮಾಡಿದೆ ಅವಾಗಿಂದ